ಹಲೋ ಹಲೋ ಸರ್ ನಾನು ಕ್ಯಾಬ್ ಡ್ರೈವರ್ ಮಾತಾಡೋದು ನೀವು ಮೊನ್ನೆ ಒಂದು ಕ್ಯಾಬ್ ಬುಕ್ ಮಾಡಿದ್ದರಲ್ಲ ಟೂರಿಸ್ಟಿಗೆ ಅಂತಂದು ಹಾಗಾಗೆ ಫೋನ್ ಮಾಡ್ದೆ ಇನ್ಫಾರ್ಮೇಶನ್ ತಗೊಳಕೆ ಹೌದಾ ಸರ್ ಓಕೆ ಸರ್ ನೀವು ಯಾವ ಪ್ಲೇಸ್ ಹೇಳಿ ಸರ್ ನಾನು ಅದ್ರ ಬಗ್ಗೆ ಮಾಹಿತಿ ನಿಮ್ಗೆ ನೀಡುತ್

ಓಕೆ ಓಕೆ ಸರ್ ಖಂಡಿತವಾಗಿ ನಾವು ಕಲ್ಲೂರು ಲಕ್ಷ್ಮೀ ಟೆಂಪಲಿಗೆ ಹೋಗಿ ಭೇಟಿ ಕೊಟ್ಟು ಸುತ್ತಾ ಒಂದೆರಡು ಪಾರ್ಕ್ ಇವೆ ಅದಾದ್ಮೇಲೆ ಒಂದು ಫಾಲ್ಸ್ ಇದೆ ಆ ಫಾಲ್ಸಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ನಮ್ಮ ಕ್ಯಾಬ್ ಬನ್ಬಿಟ್ಟು ಹಾಂ ಸರ್ ಓಕೆ ಸರ್ ಆದಷ್ಟು ಸಮಯನ ಖವರ್ ಮಾಡ್ಕೊಂಡು ನಿಮಗೆ ಜಾಸ್ತಿ ಪ್ಲೇಸ್ ತೋರ್ಸಾಕ ಟ್ರೈ ಮಾಡ್ತೀನಿ ಹಾಂ ಇದೊಂದು ಸರ್ ನಮ್ಮದು ಬನ್ಬಿಟ್ಟೂ ತ್ರೀ ಸೀ ತ್ರೀ ಸೀಟ್ಸ್ ಸರ್ ಪ್ಲಸ್ ಒಂದು ಎಕ್ಸ್ಟ್ರಾ ನಡಿಯತ್ತೆ ಸರ್ ಟೋಟಲಿ ಒಂದು ಸಿಕ್ಸ್ ಮೆಂಬರ್ಸ್ನ ಕ್ಯಾರಿ ಮಾಡುತ್ತೆ ಸರ್ ನಮ್ಮ ಕ್ಯಾಬು ಓ ಹಾಂ ಪರವಾಗಿಲ್ಲ ಒ ಪರ್ ಕಿಲೋಮೀಟ್ರ್ ಬಂದು ಪರ್ ಕಿಲೋಮೀಟ್ರ್ ಬನ್ಬಿಟ್ಟು ಸೆವೆಂಟೀನ್ ರುಪೀಸ ಹಾಂ ಸರಿ ಸೆವೆಂಟೀನ್ ರೂ

ಸರ್ ನೀವು ಪ್ಯಾಕೇಜ್ ಖರೀದಿ ಮಾಡ್ಕಂಡರೆ ಪಾರ್ಕಿಂಗ್ ಚಾರ್ಜು ನಾವು ಕಟ್ಕಂತೀವಿ ಇಲ್ಲ ಅಂದರೆ ನೀವು ಕಿಲೋಮೀಟ್ರ್ ವೈಸ್ ಮಾತಾಡ್ದ್ರೆ ಪಾರ್ಕಿಂಗ್ ಚಾರ್ಜ್ ನಾವು ನಾ ನೀವು ನೀವು ಕಟ್ಟಬೇಕಾಗುತ್ತೆ ಟೋಲ್ಗುನು ನೀವು ಕಟ್ಟಬೇಕಾಗುತ್ತೆ

ಹಾಂ ಸರ್ ಅವ್ ಅದು ಫೈವ್ ಹಂಡ್ರೆಡ್ ಎಕ್ಸ್ಟ್ರಾ ಅಮೌಂಟ್ ಆಗತ್ತೆ ಸರ್ ಡ್ರೈವರ್ದು

ಹಾಂ ಸರ್ ಬಂದ ಭೇಟಿ ಆಗಿ ಸರ್ ನಮ್ಮ ಕ್ಯಾಬ್ ಓನರ್ ಬೇರೆ ನಾವು ಡ್ರೈವರು ನಮ್ಮ ಕ್ಯಾಬ್ ಓನರ್ ಬಂದು ಮಾತಾಡಿ ಸರ್ ರೇಟಲ್ ಏನಾದರು ವೇರಿಯೇಷನ್ ಇದ್ದರೆ ಅವ್ರ ಜೊತೆ ನೀವು ಮಾತಾಡ್ಬೊ ಹಾಂ ಹಾಂ ನೀವು ಎಷ್ಟು ಜನ ಸ ಅಂದ್ರಲ್ಲ ಟೋಟಲು ಹೌದಾ ಸರ್ ಹಾಂ ಸೆವೆನ್ ಜನ ಅಂದ್ರ ಕವರ್ ಆಗತ್ತೆ ತಗೋರಿ ಓಕೆ ಹಾಂ ಸರ್ ಓಕೆ ಸರ್